ಏ ಏನೆಲ್ಲ ತಿಂಡಿ ಉಂಟು ಓಟೆಲಲ್ಲಿ ಹೋಟೆಲಲ್ಲಿ ಇದ್ದೀರ ನೀವು ಓಟೆಲ್ ಚಾಲು ಉಂಟಾ ಹ್ಞೂ ಏನು ತಿಂಡಿ ಉಂಟು ಪೂರಿ ಬಾಜಿ ಮತ್ತೆ ಮೈ ಮದ ಹಾಂ ಮತ್ತೆ ಒದ್ ಒ ಕೆಲಸದವರಿಗೆ ಏಳು ಚಾ ಏಳು ತಿಂಡಿ ಮತ್ತೆ ನೀವು ಕೊಟ್ಟು ಕಳಿಸಿ ಮಧ್ಯಾಹ್ನಕ್ಕೆ ಊಟ ಏನಿದೆ ಪದಾರ್ಥ ಎಲ್ಲ ಮತ್ತೆ ತರಕಾರಿ ಸುಕ್ಕ ಸಾರು ಅದೆಲ್ಲ ಉಂಟಾ ಅದು ಮತ್ತೆ ಹಾಂ ಮತ್ತೆ ಏಳು ಊ ಚ ಊಟ ಬೇಕು ಉ ಏಳು ಊಟ ನಾವು ಬರ್ತೀವಿ ನಮ್ಮ ನಿಮ್ಮ ಹುಡುಗರತ್ತಿರ ನಾ ನೀವು ಕಳಿಸಿ ಕೊಡಿ

ಮತ್ತೆ ಮಧ್ಯಾಹ್ನ ಚಾ ಏಳು ಚಾ ಬೇಕು ನಮಗೆ ಹಾಂ ಅದನ್ನು ಕೊಟ್ಟು ಕಳಿಸಿ ಮತ್ತೆ ಏಳು ತಿಂಡಿ ಜ್ಯೂಸ್ ಏನಾದರು ಇದೆಯಾ ಯಾವುದು ಯಾವ ಯಾವ ಜ್ಯೂಸ್ ಇದೆ ಹಾಂ ಮತ್ತೆ ಮತ್ತೆ ಆ್ಯಪಲ್ ಜೂಸು ಮೊಸಂಬಿ ಜೂಸು ಬೇರೆ ಇದೆಯ ಹಾಂ ಅದು ಕೊಟ್ಟು ಕಳಿಸಿ

ಏಳು ಊಟ ಏಳು ಚಾ

ಜೂಸು ಏಳು ತಿಂಡಿ ಪೂರಿ ಬಾಜಿ ಏಳು ಆಯಿತ ಹ್ಞೂ ಕೊಟ್ಟು ಕಳಿಸಿ ಹಾಂ ಹಾಂ ಹ್ಞೂ ಅದರಲ್ಲೆ ಕೊಡಿ ಹಾಂ ಕೊಟ್ಟು ಕಳಿಸಿ